ನಾವು ಶಾಲಾ ದಿನ ಶಾಲಾ ದಿನಗಳಲ್ಲಿ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಪ್ರೋಗ್ರಾಮು ಜುಲೈಯೋ ಸೆಪ್ಟೆಂಬರ್ ತಿಂಗ್ಳ್ದಾಗ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಪ್ರೋಗ್ರಾಮ್ ನಡಿತತ್ತಿ ಅವಾಗ ನಾ ನಮ್ಮ ತೀಚರ್ ಕನ್ನಡ ಮೇಡಮ್ ಟೀಚರ್ ಇದ್ಲು ಅವರು ಪ್ರತಿಭಾ ಕಾರಂಜಿಗೆ ಎಲ್ಲಾ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡ್ತ್ರ ಭಾಗವಹಿಸ್ರಪ್ಪ ಅಂತೇಳಿ ಅವಾಗ ಗೆದ್ದವ್ರಿಗೆ ಕೂಡಾ ಒಳ್ಳೆಯ ಬವ್ ಬಹುಮಾನ ಕೊಡ್ದ್ರ ಒಂದು ಐನೂರು ರೂಪಾಯಿ ಕೊಡ್ತಿದ್ದರು ನೆಕ್ಸ್ಟ್ ಅವರ ಆಟೋದಾಗ ಕರ್ಕೊಂದೋಗಿ ಪ್ರೋಗ್ರಾಮ್ಗಳನ್ನ ನಡ್ಸ್ಕೊಡ್ತಿದ್ರು ನಾವು ಕೂಡ ಪ್ರತಿಭಾ ಕಾರಂಜಿಗ ನಾ ಏಳನೇ ಕ್ಲಾಸು ಏಳನೇ ಕ್ಲಾಸ್ನ್ಯಾಗ ಒಂದ್ಸಲ ಏಳನೇ ಕ್ಲಾಸ್ನ್ಯಾಗ ಏಳನೇ ಕ್ಲಾಸ್ನ್ಯಾಗ ಹಾಡ್ ಹೇಳ್ತಿದ್ದೆ ಒಂದು ಹಾಡ್ ಹೇಳ್ ಬಾ ಒಂದು ಹಾಡು ಹೇಳಿದ್ದೆ ನೆಕ್ಸ್ಟ್ ಏಳು ಜನದ ಒಂದು ಎಲಾ ಗುಂಪಿನ ಗುಂಪಿನ ಗುಂಪು ಸಾಂಗ್ ಇತ್ತು ಏಳನೇ ಕ್ಲಾಸ್ನ್ಯಾಗ ನೆಕ್ಸ್ಟ್ ಕಾಲೇಝ್ ಕಾ ಶಾಲೆ ಕಾಲೇಜೊಳಗ ಏನು ಭಾಗ್ವಹಿಸಿಲ್ಲ ಎಂಟನೇ ಕ್ಲಾಸ್ನ್ಯಾಗ ಎಂಟರಿಂದ ಹತ್ತನೇ ಕ್ಲಾಸ್ ಮಟ ಒಂದು ಗುಂಪಿತ್ತು ಮೂವರು ಹುಡಿಗ್ಯಾರು ಮೂವರು ಹುಡುಗ್ರು ಸೇರಿ ನೆಕ್ಸ್ಟ್ ಕಾ ಒಂದು ಡ್ಯಾನ್ಸ್ ಕೋಲಾಟ ಇತ್ತು ಕೋಲಾಟ್ದಾಗಾ ನಮ್ಮೂರು ಪಕ್ದಾ ನಮ್ಮೂರೂ ನಮ್ಮೂರು ಶಾಲಾ ವಲಯ ಮಟ್ಟದಾಗ ಕೋಲಾಟದಲ್ಲಿ ಭಾಗ್ಯ ಕೋಲಾಟ ಒಂದಿತ್ತು ನೆಕ್ಸ್ಟ್ ಅದನ್ನ ಬಿಟ್ರ ಒಂದು ಯಾವುದೋ ಡ್ಯಾನ್ಸ್ ಡ್ಯಾನ್ಸಲ್ಲಿ ಭಾಗ್ಯಾದ ಬಳೆಗಾರ ಅದ್ರಾಗ ಒಂದು ಡ್ಯಾನ್ಸ್ ಮಾಡಿದ್ವೆ ಆ ಡ್ಯಾನ್ಸ್ ಒಳಗಾ ಮೇನ್ ರೋಲಾಗಿ ನಾನು ಕೂಡ ಆ್ಯಕ್ಟ ವ ನಾನು ಕೂಡ ಭಾಗ್ವಹಿಸಿದ್ದೆ ಆದ್ರ ನಂಗೆ ಭಾಳ ನಾಚಿಕೆ ಸ್ವಭಾವ ಇರೋದರಿಂದ ಆ ಪ್ರತಿಭಾ ಕಾರಂಜಿ ದಿನ ನಾನೇ ಆ ಸ್ಟೇಜ್ಮ್ಯಾಗ ಬರಲಿಕ್ಕೆ ಅಂಜಿ ಬಿಟ್ಟಿದ್ದೆ ಅವಾಗ ನನ್ನ ಟೀಚರ್ ನನ್ನ ರೀಪ್ ನನ್ನ ಬಿಟ್ಟು ಇನ್ನೊಬ್ಬ ವಾಲೆ ರೆಡಿ ಆಗಿದ್ದ ಅವ್ನ ಆಟಾಡಕ್ಕ ಅವ್ನ ಕರ್ಕಂದ್ರು ಅವ್ನ ಒಳ್ಳೆಯ ಚೆನ್ನಾಗಿ ಅವನ್ನೂ ಪ್ರಾಕ್ಟೀಸ್ ಮಾಡಿದಲೆ ಮದ್ಲ ಅವ್ನಲ್ಲೆ ಭಾಗ್ವಹಿಸಿದ್ದ ಅವನು ಪ್ರಾಕ್ಟೀಸ್ ಮಾಡಿ ಅವ್ನ ಆಟಾಡಕ್ಕೆ ಹೋದ ಮೇಡಮ್ ನನಗೆ ಏನಾ ನಾನು ನಾಚ್ಕೊಳ್ತೀನಿ ಅಂತೇಳಿ ಕೈ ಬಿಟ್ಟಿದ್ರಿ ಆಮೇಲೆ ಮತ್ತು ಮುಂದಿನ ವರ್ಷ್ದಿಂದ ನಾನು ಏನ ಅಂಕಲಿಲ್ಲ ಮುಂದಿನ ವರ್ಷ್ದಿಂದ ನಾನು ಪಾರ್ಟಿಸಿಪೇಟ್ ಮಾಡಿದೆ ಒಳ್ಳೆಯ ಚೆನ್ನಾಗಿತ್ತು ಪ್ರತಿಭಾ ಕಾರಂಜಿ ಮಾತ್ರ ಒಳ್ಳೆಯ ಚೆನ್ನಾಗಿತ್ತು ಬಹುಮಾನವನ್ನ ಗೆದಿಯಾಕೆ ಆಗಲಿಲ್ಲ ಸೆಕೆಂಡ್ ಬಂದ್ವಿ ನಾವು ಆದ್ರಾ ನಾ ನಮ್ಮ ಶಾಲೆ ನಮ್ಮ ಶ್ಯಾಲ್ಯಾಗ ಇನ್ನೊಬ್ಬರು ಒಂದು ಗುಂಪಿನ ಆಟ ಇತ್ತು ಅವ್ರು ಒಳ್ಳೆಯ ಚೆನ್ನಾಗಿ ಆಟ ಆಡಿ ಆಡ್ಯಲ್ಲಾ ಒಳ್ಳೆಯ ಪ್ರತಿಭಾ ಕಾರಂಜ್ಯಾಗ ಒಂಥರ ಆಟದ ಥರಾ ಪ್ರತಿಭಾ ಕಾರಂಜಿ ಆಟ ಆಡಿ ಗುಂಪಿನ ಆಟ ಗುಂಪಿಂದ ಸಾಂಗಲ್ಲಿ ಒಳ್ಳೆಯ ಚೆನ್ನಾಗಿ ಆಟ ಚೆನ್ನಾಗಿ ಸಾಂಗ್ನ ಹಾಡಿದ್ರು ಕೋಲಾಟ ಆಡಿದ್ದರೂ ನೆಕ್ಸ್ಟು ಹಿಂಗೆ ಪ್ರತಿ ವರ್ಷ ನಡಿತಿತ್ತು ಅದು ಒಂಥರ ನಮಗೂ ಒಂಥರ ಮನೋರಂಜನೆ ಆಗ್ತಿತ್ತು ಶಾಲ್ಯಾಗ ಶಾಲೆ ವಿದ್ಯಾರ್ಥಿಗಳು ಬರ್ಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ದಂಗೆ ಕೂಡ ಆಕ್ಕತ್ತು ಮುಂದೆ ಕಾಲೇಜೊಳಗ ಬಂದಾಗ ಧಾರವಾಡಕ್ಕೆ ಬಂದಿವಿ ನಾವು ಧಾರವಾಡದಾಗ ಅಗ್ರಿ ಕಾಲೇಜ್ ಕೃಷಿ ವಿಶ್ವ ವಿದ್ಯಾಲಯ ಧಾರ್ವಾಡ್ದಾಗ ಸೇರ್ಕಂದ್ಯಾಗ ಇಲ್ಲಿ ಕೂಡ ಒಂದು ನಾಟಕ ಸೇರಿದ್ದೆ ಆ ನಾಟಕದಾಗ ಕೂಡ ಒಂದು ಯಾವುದೋ ಶೆಟ್ಟಿ ಪಾತ್ರ ಅಂತ ಇತ್ತು ಆ ಪಾತ್ರದಲ್ಲಿ ಒಂದು ಒಂದು ತಿಂಗ್ಳು ನಿರಂತರ ಪ್ರಾಕ್ಟೀಸ್ ಮಾಡಿದಾಗ ಹೋಗಿ ಬಿಜಾಪುರದಾಗ ಶಾ ನಾಟಕ ಇತ್ತು ಆ ವಿಜಯಾಪುರ್ದಾಗ ಹೋಗೀ ಚೆನ್ನಾಗಿ ಮಾಡಿದ್ವಿ ಅಲ್ಲಿ ಕೂಡ ಬಹುಮಾನ ಏನು ಬರಲಿಲ್ಲ ಸೆಕೆಂಡ್ ಬಂದ್ವಿ ಅದು ಕೂಡ ಒಳ್ಳೆಯ ಪ್ರೋಗ್ರಾಮ್ ಏನಪ್ಪ ಅಂದರೆ ನಮ್ಮನ್ನ ಒಂದು ಎಲ್ಲ ಆಯಾಮಗಳಿಗೆ ಕು ಎಲ್ಲಾ ಆಯಾಮಗಳಲ್ಲಿ ಕೂಡ ನಾವು ಭಾಗ್ವಹಿಸಬೇಕು ಎಲ್ಲಾ ಚಟುವಟಿಕೆಗಳಿಗೆ ಚಟುವಟಿಕೆಗಳಲ್ಲಿ ಕೂಡ ನಾವು ಭಾಗ್ವಹಿಸ್ಬೇಕು ಅಂತೇಳಿ ನಾವು ಕೂಡ ಭಾಗವಹಿಸುದರಿಂದ ನಾವು ಬಹುಮುಖ ಪ್ರತಿಭೆಯನ್ನ ಪಡಿಬೇಕಪ್ಪಂದ್ರ ಎಲ್ಲಾ ಎಲ್ಲಾ ಒಂದು ವ್ಯಕ್ತಿತ್ವ ವಿಕಸನ ಆಗ್ಬೇಕಪ್ಪಂದ್ರ ಎಲ್ಲಾ ಪ್ರೋಗ್ರಾಮ್ಗಳಲ್ಲಿ ಹಂಗಾಗಿ ನಾವು ಸೇರ್ಕಂಡಿದ್ದೀವಿ ಒಂದ್ಸಲ ಮೋಟಿವೇಷನ್ ನೋಡಿ ಯಾರೋ ಒಬ್ಬ ಗೂಗು ಯೂಟೂಬಾ ಮೋಟಿವೇಷನ್ನು ನಾವು ಸೇರನ ಅಂತೇಳಿ ನಾವು ನಾಟಕ ಮಾಡಿದೀವಿ ಮುಂದೆ ಪಿಚ್ಚರಿಗಾರ ಎಲ್ಪ್ ಆಗತ್ತೆ ಪಿಚ್ಚರ್ ಮಾಡಣ ಅಂತೇಳಿ ಒಟ್ಟಾ ಅದು ಬಿಟ್ರ ಅದು ಮುಂದ ಅಷ್ಟು ನಾವೇನು ಒಂದು ಆ್ಯಕ್ಟಿಂಗ್ ಒಳಗೆ ಚೆನ್ನಾಗಿ ಇರಲಿಲ್ಲ ಸೊ ಬ್ಯಾಡ ಸುಮ್ಮನೆ ಎಜುಕೇಷನ್ನ್ಯಾಗ ಮುಂದ್ವರಿಯಣ ಅಂತೇಳಿ ಎಜುಕೇಷನ್ ಒಳಗೆ ಮುಂದೆ ಹೊಂಟಿದ್ವಿ ಮುಂದೆ ಒಂದು ಹಾಲಿನ ಡೈರಿ ಇಡ್ಬೇಕಂತ ಐತಿ ಅದು ಬ್ಯಾಡಪ್ಪ ಅನ್ಯಂದ್ರಾ ಎಜುಕೇಷನ್ನು ಎಜುಕೇಷನ್ ಒಳಗೆ ಯಾವ್ದಾದರು ಟೀಚಿಂಗ್ ಮಾಡ್ಬೇಕು ಅಂತ ಇದ್ದಿ ಅದು ಬ್ಯಾಡಪ್ಪಂದ್ರ ಮುಂದೆ ಏನಾರ ಕೋಚಿಂಗ್ ಹೋಗ್ ಬೇಕಂತ್ ಐತಿ ನೋಡ್ಬೇಕು ಅದು ಹೆಂಗ ಮುಂದು ಕಾಲ ಎಲ್ಲ ಡಿಸೈಡ್ ಮಾಡ್ತೈತಿ ಮುಂದಾ ಕಾಲ ಡಿಸೈಡ್ ಮಾಡ್ತಿತ್ತೆ ಮನೆ ರೊಕ್ಕ ಕೊಟ್ನ್ಯಂದ್ರ ಎಲ್ಯರ ಕೋಚಿಂಗ್ ಹೋಗಕ್ಕೆ ಬರ್ತೈತಿ ಅದನ್ನ ಉಡ್ಕ್ಯಂದು ಮುಂದಿನ ನಿರ್ಧಾರ ತಗೊಳ್ತೀವಿ ಆದ್ರಪ್ಪ ಪ್ರತಿಭಾ ಕಾರಂಜಿ ಏನಕ್ಕೆ ಅಂತಪ್ಪ ಅಂದ್ರ ಭಾಳ ಎಲ್ಫ್ಫುಲ್ ಆಗತ್ತೆ ಪ್ರತಿಭಾ ಕಾರಂಜಿಯೊಳಗ ಎಲ್ಲರು ಸೆರ್ಕ್ಯಬೇಕು ನಮ್ಮೂ ಶಾಲ್ಯಾಗ ಎಲ್ರೂ ಒನ್ತಕ ಬಟ್ ಅದು ಸೆಲೆಕ್ಷನ್ನ ಪ್ರೋಸೆಸ್ ಇತ್ತ ಆ ಸೆಲೆಕ್ಷನ್ ಒಳಗಾ ಭಾಳ ವಿದ್ಯಾರ್ಥಿಗಳು ಭಾಗ್ವಹಿಸಿದ್ದಿಲ್ಲ ಮದ್ಲು ಮದ್ಲು ಆಮೇಲೆ ಎರಡನೇ ವರ್ಷ್ದಿಂದ ಎಲ್ಲರು ಭಾಗ್ವಹಿಸಕದ್ರ ಭಾಳ ಚೆನ್ನಾಗಿತ್ತು ಪ್ರೋಗ್ರಾಮ್ ಮಾತ್ರ ಭಾಳ ಚೆನ್ನಾಗಿತ್ತು ಆದ್ದರಿಂದ ಮತ್ತು ನಾವು ಯಾವ್ದಾದರು ಭಾಗ್ವಹಿಸನ್ ಅಂದರೆ ನಮ್ಗ ಆಗೊ ಹಾಝರೀ ಶಾಲೆಗಳಲ್ಲಿ ಹಾಜರಾತಿ ಕೂಗುವಾಗ ಅದರಿಂದ ನಮ್ಗ ವಿನಾಯಿತೀ ವಿನಾಯಿತಿ ಕೂಡ ಇತ್ತು ನೆಕ್ಸ್ಟ್ ಯಾವುದೇ ಟೆಸ್ಟ್ ಇದ್ದರೆ ಆವತ್ತು ನಾವು ನಾಟಕ ಪ್ರಾಕ್ಟೀಸ್ ಮಾಡಕ್ಕೆ ಹೋದಾಗ ಹಾಡನ್ನ ಕಲಿಯೋಕೆ ಹೋದಾಗ ಏನಾರ ಅವ ಯಾವ್ದ್ರ ಕ್ಲಾಸ್ ಇದ್ದರೆ ಎಕ್ಸ್ಟ್ರ ಕ್ಲಾಸ್ ಇದ್ನ್ಯನ್ದ್ರ ಅವಾಗ ನಮ್ಮ ಮೇಡಮ್ ಅವರು ಸಪ್ರೇಟ್ ಯಾರ್ಯಾರು ಭಾಗವಹಿಸಿದ್ದರು ಅವ್ರಿಗೆ ಸಪ್ರೇಟಾಗಿ ಪಾಠ ಕೂಡ ಮಾಡಿದ್ದರು ಆ ವಿದ್ಯಾರ್ಥಿಗಳನ್ನ ಎಲ್ಲಾ ರೀತ್ಯಾಗ ಪ್ರೋತ್ಸಾಹ ಮಾಡಕತ್ತಿದ್ರು ಅವ್ ಮೇಡಮ್ಮು ಟೀಚರ್ಸು ಎಲ್ಲ ಪ್ರೋ ಭಾಹವಹಿಸ್ರಿ ಅಂತೇಳಿ ಪ್ರೋತ್ಸಾಹ ಮಾಡ್ತಿದ್ರ ಯಾಕಪ್ಪಂದ್ರ ಗೌರ್ಮೆಂಟಿಂದನು ಕೂಡ ಅದಕ್ಕ ಪಂಡ್ ಬರ್ತೈತಿ ಪ್ರತಿ ಶಾಲೆಯಿಂದ ವಿದ್ಯಾರ್ಥಿಗಳನ್ನ ಕರ್ಕಂಬರ್ರಿ ಅಂತೇಳಿ ಅದಕ್ಕು ನಮ್ಮ ಟೀಚರ್ ಮ್ಯಾಗು ಕೂಡ ಒತ್ತಡ ಇರ್ತೈತಿ ಹಾಗಾಗಿ ಅವ್ರ ಕರ್ಕಂಬಂದಿದ್ರ ಹಂಗಾಗಿ ಪ್ರತಿವರ್ಷ ನಾನು ಕೂಡ ಹಾಡು ಚೆನ್ನಾಗಿ ಹೇಳ್ತಿದ್ದೆ ಯಾವ್ದಪ್ಪ ಅಂದ್ರ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಈ ಹಾಡು ಹೇಳ್ತಿದ್ದೆ ಮೇಡಮ್ ಅವರು ನನಗೆ ಶಬಾಷ್ ಹೇಳಿದ್ರು ಬೆನ್ನು ಬಾರ್ಸಿದ್ರು ಅವಾಗ ನನಗೆ ಸೊಲ್ಪ ಮೋಟಿವೇಷನ್ ಆಗಿ ನಾನು ಪ್ರತಿವರ್ಷ ಹಾಡ್ಬೇಕ್ ಅಂತೇಳಿ ಹಾಡ್ತಿದ್ದೇ ಶಾಲ್ಯಾಗ ಯಾವ್ದೇ ಪ್ರೋಗ್ರಾಮ್ ಇದ್ದರೂ ನನ್ನ ಕರಿತಿದ್ರು ಮೇಡಮ್ಮು ಭಾಷಣ ಕೂಡ ಮಾಡ್ತಿದ್ದೆ ಹಂಗಾಗ್ ಭಾಷ್ಣದಾಗು ಕೂಡ ಭಾಗವಹಿಸ್ತಿದ್ದೆ ಸ್ವತಂತ್ರ್ಯ ದಿನಾಚರಣೆ ಆಗಲಿ ಗಣರಾಜ್ಯೋತ್ಸವ ಆಗಲಿ ಟೀಚರ್ಸ್ ಡೇ ಆಗಲಿ ಯಾವ್ದೇ ಪ್ರೋಗ್ರಾಮ್ಸ್ ಇದ್ದರೂ ಮೇಡಮ್ ನನ್ನ ಕರಿತಿದ್ದರು ಭಾಷಣ ಮಾಡಕ್ಕೆ ಹಂಗಾಗಿ ಪೇಪರ್ ದಿನ ಕೂಡ ನಾ ಓದ್ತಿದ್ದೆ ಒಳ್ಳೆಯ ಚೆನ್ನಾಗಿ ಭಾಷಣ ಮಾಡೋಕೆ ಅಂತೇಳಿ ಪೇಪರ್ ದಿನ ಕನ್ನಡ ಪ್ರಜಾವಾಣಿ ಪತ್ರಿಕೆ ಎಲ್ಲ ಪ್ರಜಾವಾಣಿ ವಿಜಯವಾಣಿ ವಿಜಯ ಕರ್ನಾಟಕ ಮೂರ್ನಾಲ್ಕು ಪತ್ರಿಕೆ ಕೂಡ ಪತ್ರಿಕೆ ನಾನು ಓದ್ತಿದ್ದೆ ಹಂಗಾಗಿ ಭಾಷಣ ಚೆನ್ನಾಗ್ ಮಾಡ್ತಿದ್ದೆ ಮೇಡಮ್ ಕರಿತಿದ್ರು ಅದರಿಂದ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ಒಂದು ಭಾಷಣ ಇರ್ತೈತಿ ಆ ಭಾಷ್ಣದಾಗ ಪರಿಸರದ ಸಮಸ್ಯೆಗಳ ಬಗ್ಗೆ ಪ್ರರಿ ಪರಿಷಾ ವಾತಾವರಣದ ಮೇಲೆ ಹೇಗೆ ತಾಪಮಾನ ಏರಿಕೆಯಿಂದ ಹೆಂಗೆ ಪರಿಣಾಮ ಬೀರೈತ್ಯಂತಾ ಅದ್ರ ಮ್ಯಾಗ ಒಂದು ವಿಷ್ಯದ ಬಗ್ಗೆ ನಾ ಭಾಷಣ ಮಾಡಿದ್ದೆ ಒಂದು ಹತ್ತು ಹದಿನೈದು ನಿಮಿಷ ಭಾಷಣ ಮಾಡಿದ್ದೆ ಅದ್ರಾಗ ಪ್ರಥಮ ಬಹುಮಾನ ನನಗೆ ಸಿಕ್ಕತ್ತು ಮತ್ಯಾಗ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ಕೂಡ ಕೊಟ್ಟಿತ್ತು ಇದು ಮುಂದೆ ನನ್ಗ ವಿದ್ಯಾರ್ಥಿ ಜೀವನ್ದಾಗ ಇದು ಮುಂದಿನ ಕಾಲೇಜಲ್ಲು ಕೂಡ ಇದು ಹೆಲ್ಪ್ ಆಯ್ತು ನೆಕ್ಸ್ಟೂ ನಾನು ಅದೇ ಮತ್ತೆ ನಾಟಕ ಮಾಡಿದ್ದೆ ನಾಟಕದಾಗ ನಾಟಕದಾಗ ಮುಂದಾ ನಾಟಕದಿಂದ ಬಹಳ ಅದು ಕೂಡ ಬಹಳ ಪೇಶನ್ಸ್ ಬೇಕು ನಾಟಕ ಒಂದು ತಿಂಗ್ಳು ಪ್ರಾಕ್ಟೀಸ್ ಮಾಡ್ತೀವಿ ಒಂದು ಹದಿನೈದು ನಿಮಿಷ ಮಾಡ್ಲಿಕ್ಕೆ ಒಂದು ಎರಡು ಮೂರು ತಿಂಗ್ಳು ಪ್ರಾಕ್ಟೀಸ್ ಮಾಡಿವಿ ಇನ್ನು ಸಿನೆಮಾ ಮಾಡ್ಬೇಕಂದ್ರ ಎರಡು ಎರಡು ವರ್ಷ ತಗಂತರ ನಾವು ಹಂಗಾಗಿ ನಾವು ಸಿನೆಮಾ ಮಾಡಾಕೆ ಎಷ್ಟು ಟೈಮ್ ಬೇಕು ಎಷ್ಟು ಪ್ರಾಕ್ಟೀಸ್ ಬೇಕಂತ ನಾವು ಯಾಕನ್ ನಾಟಕ ಮಾಡಕ್ಕ ಒಂದು ತಿಂಗ್ಳು ಇತ್ತು ಒಂದು ತಿಂಗ್ಳು ಒಂದು ತಿಂಗ್ಳು ತಗಂಡಿದ್ದೀವಿ ಸಣ್ಣ ನಾಟಕ ಮಾಡಕ್ಕೆ ಇನ್ನ ಪಿಚ್ಚರ್ ಮಾಡಕ್ಕೆ ಎರಡು ಮೂರು ವರ್ಷ ಅಂದ್ರು ಬೇಕಾ ಬೇಕಾಗೈತಿ ಒಳ್ಳೇಯ ಪಿಚ್ಚರು ಒಳ್ಳೆಯ ಆ್ಯಕ್ಟಿಂಗ್ ಎಲ್ಲಾ ಪಾತ್ರಗಳು ಹೆಚ್ಚಾದಂತೆ ಆ ಸಮಯ ಭಾಳ ಬೇಕಾಗತ್ತಿ ಪಾತ್ರಗಳು ಕಡಿಮೆ ಇದ್ದರೆ ಸಮಯ ಕಡಿಮೆ ಬೇಕಾಗತ್ತಿ ಒಳ್ಳೆಯ ಇದು ಇರ್ಬಕು ಅದು ಮತ್ತೆ ಎಲ್ಲರು ಕೂಡ ಸಮಯಕ್ಕೆ ಸರಿಯಾಗಿ ಹಾಜರು ಇರಬೇಕು ಅಂದಾಗ ನಾವು ಬೇಗ ಚಿದ್ರಿ ಯಾವ್ದ್ಯ ಒಂದು ನಾಟಕವನ್ನ ಪ್ರೋಗ್ರಾಮ್ನ ಬೇಗ ಕಲಿಬೋದು ಬೇಗ ಅದನ್ನ ನಾವು ಡೆಲಿವರ್ ಮಾಡ್ಬೆಕಾಗತ್ತಿ ಡೆಲಿವರ್ ಮಾಡ್ಬೋದು ಇದರಿಂದ ಸಾ ಶ್ಯಾಲ ಕಾಲೆ ಶಾಲ್ಯಾಗ ಟೀಚರ್ ಡೆ ಶಾಲ್ಯಾಗ ಸಾಯಂಕಾಲ ನಾಲ್ಕರಿಂದ ಶ್ಯಾಲೆ ಬಿಟ್ಮ್ಯಾಗ ಐದ್ಗಂಟೆ ಸಾ ನಾಲ್ಕುವರೆ ಶ್ಯಾಲಿ ಬಿಡ್ತತ್ತ ಶ್ಯಾಲ ಬಿಟ್ಮ್ಯಾಗ ನಾವು ನಾಲ್ಕುವರೆಯಿಂದ ರಾತ್ರಿ ಏಳು ಏಳುವರೆ ಮಟ್ಟ ಪ್ರಾಕ್ಟೀಸ್ ಮಾಡ್ತಿದ್ವಿ ಸಾಯಂಕಾಲ ಹತ್ತಿರ ಬಂದಂಗೆಲ್ಲಾ ಪ್ರೋಗ್ರಾಮ್ ಹತ್ರ ಬಂದಂಗೆಲ್ಲ ನಾವು ನಾವು ಬಾಳ ಒನ್ನೊಂದಿನ ಒನ್ನೊಂದು ವಾರ್ಗಟ್ಟಲೆ ಶಾಲಿಗೇ ರಜೆ ಹಾಕಿ ಕೂಡ ಪ್ರಾಕ್ಟೀಸ್ ಮಾಡಿದ್ವಿ ಮತ್ತು ನಾಟಕ ಕಲ್ಸಕ್ಕೆ ಒಬ್ರು ಸಪ್ರೇಟ್ ಮೇ ಟೀಚರ್ನ್ ಕರ್ಸಿದ್ದರು ಅವ್ರ್ಗ ಒಂದು ಇಪ್ಪತ್ತು ಸಾವಿರ ಕೊಟ್ಟು ಕರ್ಸಿದ್ದರು ಒಂದು ತಿಂಗ್ಳಕ್ಕ ಅವರು ಭಾಳ ಎಲ್ಲ ಕಡೆ ಬ್ಯಾರೆ ಬೇರೆ ಶಾಲೆಗಳಲೆಲ್ಲ ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಬಹುಮಾನ ತಂದು ಕೊಟ್ಟಿದ್ರು ಹಂಗಾಗಿ ನಮ್ಮ ಶಾಲೆಗೂ ಈ ವರ್ಷ ಭಾಳ ಬಹುಮಾನಗಳು ಬರ್ಬಕು ಅಂತೇಳಿ ಟೀಚರ್ಸ್ ಒಂದು ಇಪ್ಪತ್ತು ಸಾವಿರ ಹಾಕಿ ಅವ್ರಿಗೆ ಒಂದು ಐದು ಸಾವಿರ ರೂಪಾಯಿ ಬೋನಸ್ ಕೊಟ್ಟು ನಮ್ಮನ್ನ ಈ ಒಳ್ಳೆಯ ಪ್ರೋಗ್ರಾಮ್ ಹೇಳ್ಕೊಡಕ್ಕ ಮಾಡಿದ್ರು ನಾವು ಕೂಡ ಈ ಸ ಈ ವರ್ಷ ಈ ವರ್ಷ ಎರಡು ಸಾವಿರದ ಇಪ್ಪತ್ತು ಮೂರಾಗ ಒಂದು ನಾಲ್ಕು ಪ್ರಸಸ್ತಿಗಳು ಬಂದು ಪ್ರತಿವರ್ಷ ನಾವು ಒಂದು ಇಲ್ಲಂದ್ರ ಪ್ರಸಸ್ತಿ ಸಿಕ್ಕಿರಲಿಲ್ಲ ಈ ವರ್ಷ ನಮ್ಗ ನಾಲ್ಕು ಬಹುಮಾನ ಸಿಕ್ಕಿತ್ತು ಇದರಿಂದ ಮುಂದಿನ ದಿನಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಭಾಳ ನನ್ನ ನನ್ನ ಸ್ನೇಹಿತ್ರು ಎಲ್ಲರು ಭಾಗವಹಿಸ್ತೀವಿ ಅಂತೇಳಿ ಭಾಗವಹಿಸಬೇಕಂತ ಭಾಳ ಬಯ್ ಭಾಳ ಕಾತುರದಿಂದ ಕಾಯಕತ್ತಿವಿ ಮುಂದಾ ಮುಂದಿನ ವರ್ಷಕ್ಕ ಒಳ್ಳೆಯ ಬ್ಯಾರೆ ಟೀಚರ್ನ್ ಇನ್ನು ಕರಿಸಬೇಕಂತ ಆಸೆ ಐತಿ ಮತ್ತು ಭಾಳ ಸೌಲಭ್ಯಗಳನ್ನ ಕೊಡಬೇಕಂತ ಆಸೆ ಐತಿ ಡ್ರೆಸ್ಗಳನ್ನ ಒಳ್ಳೆಯ ಕಾಸ್ಟೂಮ್ಸ್ ತೋರ್ಸ್ಬೇಕು ಅಂತ ಇದ್ದಿ ಎಲ್ಲ ಸಿಕ್ಮೇಲೆ ಒಂದು ವರೆಗು ಒಂದು ಎರಡರಿಂದ ಮೂರು ತಿಂಗ್ಳು ಪ್ರಾಕ್ಟೀಸ್ ಮಾಡ್ಬೇಕಂತಿತ್ತು ಈ ವರ್ಷ ಒಳ್ಳೆಯ ಒಳ್ಳೆಯ ಒಂದು ನಾಟಕ ಒಂದು ಒಂದು ಒಳ್ಳೆಯ ಒಂದು ವಿಷಯ ವಸ್ತುವನ್ನ ಇಟ್ಕೊಂಡು ಒಂದು ನಾಟಕ ಮಾಡಬೇಕಂತೈತಿ ಅದನ್ನ ನೋಡಿ ಮತ್ತು ಟಾಪಿಕ್ಸ್ ಅಲ್ಲೇ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡುದರಲ್ಲೇ ಟಾಪಿಕ್ ಹೇಳ್ಯಾರ ಆ ಟಾಪಿಕ್ ಮೇಲೆ ಮಾತಾಡಬೇಕಾತತ್ತಿ ಈ ವರ್ಷ ಏನಿತ್ತಪ್ಪ ಅಂದ್ನ್ಯಂದ್ರೆ ಮಹಿಳೆಯ ಮಹಿಳೆಯರ ಬಗ್ಗೆ ಜಾಗೃತಿ ಮೂಡ್ಸೊವಂಥಾ ಒಂದು ಟಾಪಿಕ್ ಮಹಿಳೆಯರ ಮಹಿಳೆಯರ ಮೇಲೆ ಭಾಳ ಶೋಷಣೆ ಆಗಾಕತೈತಿ ಅದೊಂದು ಟಾಪಿಕ್ಕು ಇನ್ನೊಂದು ಕೃಷಿಗೆ ರೈತರು ಭಾಳ ಆತ್ಮಹತ್ಯ ಮಾಡಿಕೊಳ್ಳಕತ್ತರ ಹೆಂಗ ಸಾಲ ಹೇಗೆ ಆ ಸಾಲದ ಸೂಳೆ ಸುಳಿಯಲ್ಲಿ ಸಿಕ್ಕಾರ ಅದ್ರ ಬಗ್ಗೆ ಮಾತಾಡಬೇಕಂತ ಅದ್ರ ಬಗ್ಗೆ ಒಂದು ನಾಟಕ ಮಾಡ್ರಂತ ಒಂದು ಥೀಮ್ ಬಂದೈತಿ ವಿಷ್ಯದ ಬಗ್ಗೆ ಮಾತಾಡ್ಬಕು ಮತ್ತು ಭಾಷ್ಣದ ಭಾಷಣ ಕೇಳಿದ್ನ್ಯಂದ್ರಾ ಯಾದ್ರ ಮ್ಯಾಗಪ್ಪ ಅಂದ್ರ ಜಾಗ್ಲು ಜಾಗತಿಕ ತಾಪಮಾನದ ಬಗ್ಗೆ ಪರಿಸರ ಮಾಲಿನ್ಯದ ಬಗ್ಗೆ ನೆಕ್ಸ್ಟೂ ರಾಜಕಾರಣದಲ್ಲಿ ಯುವಕರ ಭಾಗವಹಿಸುವಿಕೆ ಈಗ ಒಂದು ನಾಲ್ಕೈದು ವಿಷಯದ ಬಗ್ಗೆ ಭಾಷಣ ಐತಿ ನೆಕ್ಸ್ಟೂ ನೆಕ್ಸ್ಟ್ ವಿಗ್ರಹತೆ ಯಾವುದು ಯಾವುದೋ ಸಣ್ಣ ಸಣ್ಣ ವಿಗ್ರಹ ತಯಾರು ಮಾ ವಿಗ್ರಹ ವಿಗ್ರಹ ಕೆತ್ತನೆ ಇದರ ಕೆತ್ತನೆ ಮಾಡೋದು ವಿಗ್ರಹ ಕೆತ್ಬೋದು ಇವನ್ನೆಲ್ಲ ಭಾಳ ಇದವು ಎಲ್ಲಾಕು ಪ್ರಾಕ್ಟೀಸ್ ಮಾಡ್ಬೆಕಂತೈತಿ ಎಲ್ಲರಿಗು ಶುಭವಾಗಲಿ